ಇಲ್ಲಿರುವ ಸ್ಟೇಡಿಯಂಗಳು ಮೈದಾನಗಳು ಪ್ರಾಂಗಣಗಳಲ್ಲಿ ಯಾವೆಲ್ಲ ಸ್ಥಳೀಯ ಅಥವಾ ರಾಷ್ಟ್ರೀಯ ಕಾರ್ಯಕ್ರಮಗಳು ನಡೆದಿವೆ ಈ ಕಾರ್ಯಕ್ರಮಗಳನ್ನು ನೋಡಲು ಎಷ್ಟು ಜನರು ಬರುತ್ತಾರೆ ಪ್ರಸ್ತುತ ಕೋಲಾರ ಜಿಲ್ಲೆಯಲ್ಲಿ ಇರುವಂತಹ ಒಂದೇ ಒಂದು ಕ್ರೀಡಾಂಗಣ ಅದು ವಿಶ್ವೇಶ್ವರಯ್ಯ ಕ್ರೀಡಾಂಗಣವಾಗಿರುತ್ತದೆ ಅದರಲ್ಲಿ ಜಿಲ್ಲಾ ಮಟ್ಟದ ಕ್ರೀಡೆಗಳು ನಡೆಯುತ್ತವೆ ಇಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮಗಳು ನಡೆಯುವುದು ತುಂಬ ಕಡಿಮೆ ಆಗಿರುತ್ತದೆ ಜಿಲ್ಲ ಮಟ್ಟದ ಕ್ರೀಡೆಗಳು ನಡೆದಾಗ ಅನೇಕ ಜನರು ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಸೇರಲು ಸೇರುತ್ತಾರೆ ಸ್ಥಳೀಯ ಅಥವಾ ರಾಷ್ಟ್ರೀಯ ಕಾರ್ಯಕ್ರಮಗಳು ಕೋಲಾರ ಜಿಲ್ಲೆಯಲ್ಲಿ ಒಂದು ರಂಗ ಮಂದಿರ ಎಂಬ ಒಂದು ಒಂದು ಮಂದಿರದಲ್ಲಿ ಆಗಾಗ ನಡಿಯುತ್ತಿರುತ್ತವೆ